ನಮ್ಮ ಪ್ರದೇಶದಲ್ಲಿ ನಮ್ಮ ಸ್ಥಳೀಯವಾಗಿ ಇರುವಂಥ ಪ್ರವಾಸಿ ತಾಣಗಳು ತುಂಬನೇ ಇದೆ ಅದರಲ್ಲು ನಾವು ಶಾಲಾ ಪ್ರವಾಸವನ್ನು ತುಂಬ ಮಾಡಿದ್ದೆ ಅದರಲ್ಲಿ ಕರ್ನಾಟಕದ್ದು ಪ್ರವಾಸ ಮಾಡಿದ್ದೆ ಗೋವಾ ಪ್ರವಾಸವನ್ನು ಮಾಡಿದ್ದೇನೆ ಹಾಗೆ ಡೆಲ್ಲಿ ಪ್ರವಾಸವನ್ನು ಕೂಡ ಮಾಡಿದ್ದೀನಿ ನಾನು ನಮ್ಮ ಕರ್ನಾಟಕದಲ್ಲಿ ಅನೇಕ ಪ್ರದೇಶಗಳನ್ನು ನಾನು ದೇವಸ್ಥಾನಗಳನ್ನ ನಾನು ನೋಡಿರುವಂಥದ್ದು ಏನಪ್ಪಾ ಏನಪ್ಪಾ ಅಂಥೇಳಿದರೆ ಮುಖ್ಯವಾಗಿ ನಮ್ಮ ಸ್ಥಳೀಯವಾಗಿ ಅಂತ ಬಂದಾಗ ಏಳು ತಾಲ್ಲೂಕುಗಳನ್ನು ನಮ್ಮ ಮಂಡ್ಯ ಜಿಲ್ಲೆ ಹೊಂದಿರುವಂಥದ್ದು ಮೊದಲನೇದಾಗಿ ಮಂಡ್ಯ ತಾಲ್ಲೂಕಿನಲ್ಲಿ ಅನೇಕ ಶೈಕ್ಷಣಿಕ ಪ್ರವಾಸ ತಾಣಗಳು ಇರುವಂಥದ್ದು ಏನಪ್ಪಾ ಅಂದರೆ ಆತ್ಮಲಿಂಗೇಶ್ವರ ಆಗಿರ್ಬೋದು ಜೊತೆಗೇನಪ್ಪ ಜೋಗ್ ಫಾಲ್ಸ್ ಇರುವಂಥದ್ದು ಗಗನಚುಕ್ಕಿ ಭರಚುಕ್ಕಿ ತಲಕಾಡು ಇರುವಂಥದ್ದು ಇರು ಇರು ಇದೆ ಹಾಗೆನೇ ಶ್ರೀರಂಗಪಟ್ಟಣ ಇರುವಂಥದ್ದು ಶ್ರೀರಂಗಪಟ್ಟಣದಲ್ಲಿ ಗಂಜಾಂ ಮತ್ತೆ ಸಂಗಮ ಆಗಿರ್ಬೋದು ನಿಮಿಷಾಂಬ ಆಗಿರ್ಬೋದು ಹಾಗೆ ಗೋಸಾಯಿ ಘಾಟು ಅನ್ನುವಂಥದ್ದು ಅನೇಕ ಪ್ರವಾಸಿ ತಾಣಗಳು ಹಾಗೆ ಬೇಸಿಗೆಯ ಅರಮನೆಯಂತ ಮಾ ಏನು ಬ್ರಿಟೀಷರು ಕಟ್ಟಿರುವ ಏನು ಟಿಪ್ಪು ಸುಲ್ತಾನ್ ಆಳ್ವಿಕೆಯನ್ನು ಮಾಡಿದ ಪ್ರದೇಶ ಆಗಿರ್ಬೋದು ಜೊತೆಗೆ ಏನಪ್ಪಾಂದರೆ ನಾಗಮಂಗಲದಲ್ಲಿ ಒಂದು ನಮ್ಮ ಆದಿಚುಂಚನಗಿರಿಯ ಮಠ ಇರುವಂಥದ್ದು ತುಂಬ ಪ್ರಸಿದ್ಧಿಯನ್ನ ಪಡೆದುಕೊಂಡಿದೆ ಆದಿ ಚುಂಚನಗಿರಿನಲ್ಲಿ ಆದಿ ಚುಂಚನಗಿರಿಯಲ್ಲಿರುವಂಥ ಕಾಲ ಭೈರವ ದೇವಸ್ಥಾನ ತುಂಬ ಪ್ರಸಿದ್ಧಿಯನ್ನು ಪಡೆದುಕೊಂಡಿದೆ ಹಾಗೆ ಕೊಕ್ಕರೆ ಬೆಳ್ಳೂರಾಗಿರ್ಬೋದು ಹಾಗೆ ರಂಗನತಿಟ್ಟು ಪ್ರವಾಸಿತಾಣ ಏನು ಪಕ್ಷಿಧಾಮವಾಗಿರುತ್ತೆ ಅನೇಕ ಪಕ್ಷಿಗಳು ಅಲ್ಲಿ ಬಂದು ಈಗ ಡಿಸೆಂಬರ್ ತಿಂಗಳಲ್ಲಿ ಸುಮಾರು ಸಾವಿರಾರು ಪಕ್ಷಿಗಳು ಅಲ್ಲಿ ಬಂದು ತನ್ನ ನೆಲೆಯನ್ನು ಕಂಡುಕೊಳ್ವಂಥದನ್ನ ನಾವು ನೋಡಿರ್ಬೋದು ಜೊತೆಗೆ ಸಂಗಮ ಸಂಗಮ ಇದೆ ಜೊತೆಗೆ ಏನಪ್ಪಾಂತ ಹೇಳಿದರೆ ಮದ್ದೂರಿನಲ್ಲಿ ಮದ್ದೂರಮ್ಮ ದೇವಸ್ಥಾನ ಕೂಡ ಇರುವಂಥದ್ದು ಹೊಳೆ ಆಂಜನೇಯ ಇದೆ ಹಾಗೆಯೇ ತುಂಬ ಪ್ರವಾಸಿ ತಾಣಗಳನ್ನು ಮದ್ದೂರಿನಲ್ಲೂ ಕೂಡ ನಾವು ನೋಡ್ಬೋದಾಗಿದೆ ಮಳವಳ್ಳಿಯಲ್ಲಿ ಬಂದಾಗ ಮಳವಳ್ಳಿಯಲ್ಲಿ ಪಟ್ಟಲದಮ್ಮ ದೇವಸ್ಥಾನ ಇದೆ ಮತ್ತೆ ಚಾಮುಂಡಿ ಬೆಟ್ಟ ಇದೆ ಮತ್ತೆ ನಮ್ಮ ಏನು ಜಗತ್ಪ್ರಸಿದ್ಧ ಮೈಸೂರು ಅರಮನೆ ಕೂಡ ಇದೆ ಹಾಗೆನೆ ಜೊತೆಗೆ ಕೆ ಆರ್ ಎಸ್ ಕೆ ಆರ್ ಎಸ್ ಏನು ಅದು ಕೂಡ ನಮ್ಮ ಕನ್ನಂಬಾಡಿ ಕಟ್ಟೆ ನಮ್ಮ ಜಿಲ್ಲೆಯ ಪ್ರದೇಶದ ಸ್ಥಳೀಯ ಪ್ರದೇಶದ ಜೀವನಾಡಿ ಕನ್ನಂಬಾಡಿ ಕಟ್ಟೆ ಕೂಡ ಇದೆ ಹಾಗಾಗಿ ನಮ್ಮ ಜಿಲ್ಲೆ ತುಂಬ ಪ್ರವಾಸಿ ತಾಣಗಳಿಗೆ ಹೆಸರುವಾಸಿಯಾಗಿ ರೂಪುಗೊಂಡಿದೆ ಈ ನೆಲೆಯಲ್ಲಿ ನಮ್ಮ ಪಕ್ಕದ ಜಿಲ್ಲೆ ಮೈಸೂರಿಂದು ಹೋಗ್ತೀನಿ ಅಂತ ಹೇಳಿದರೆ ತುಂಬ ಏನು ಪ್ರವಾಸಿ ಚಾಮುಂಡಿ ಬೆಟ್ಟ ಆಗಿರ್ಬೋದು ರಂಗನತಿಟ್ಟಾಗಿರ್ಬೋದು ಹಾಗೆನೆ ಕೆ ಆರ್ ಎಸ್ ಆಗಿರ್ಬೋದು ಜೊತೆಗೆ ಏನು ಇದಾಗಿರ್ಬೋದು ತುಂಬ ಪ್ರವಾಸಿ ತಾಣಗಳನ್ನು ನಾವು ನೋಡಿರ್ತೀವಿ ಹಾಗೆ ಚಾಮರಾಜನಗರ ಅಂತ ಬಂದಾಗ ಮಾದೇಶ್ವರ ಬೆಟ್ಟ ತುಂಬ ಜಗತ್ಪ್ರಸಿದ್ಧ ದೇವಸ್ಥಾನ ಆಗಿರುತ್ತೆ ಮಹದೇಶ್ವರ ಬೆಟ್ಟ ಹಾಗಾಗಿ ಮಹದೇಶ್ವರ ಬೆಟ್ಟ ಮ ಇದಾಗಿದೆ ಹಾಗೆಯೇ ಗಗನ ಚುಕ್ಕಿ ಭರ ಚುಕ್ಕಿ ಮತ್ತೆ ಜೋಗ ಜಲಪಾತ ಈ ಥರ ಅನೇಕ ಪಲ ಜಲಪಾತಗಳನ್ನು ನಮ್ಮ ಸ್ಥಳೀಯವಾಗಿ ನಾವು ನೋಡಿದ್ದೇವೆ ಮತ್ತೆ ಇನ್ನು ಅದರ ಜೊತೆಗೆ ತುಮ್ಕೂರಿನಲ್ಲಿ ಅಂತ ಬಂದಾಗ ಏನು ಸಿದ್ಧಗಂಗ ಮಠ ಮತ್ತೆ ಶಿವಗಂಗೆ ಸಿದ್ಧಗಂಗೆ ಮತ್ತೆ ಯಡಿಯೂರು ಶ್ರೀ ಸಿದ್ಧಲಿಂಗೇಶ್ವರ ದೇವಸ್ಥಾನವನ್ನು ನಾವು ನೋಡಿದ್ದೇವೆ ಹಾಗೆಯೇ ಶೈಕ್ಷಣಿಕವಾಗಿ ಅಂತ ಬಂದಾಗ ಶಿಕ್ಷಣ ವಿಶ್ವವಿದ್ಯಾನಿಲಯ ಅಂತ ಬಂದಾಗ ಅನೇಕ ರೀತಿಯ ಪ್ರಸಿದ್ಧವಾದ ಅನೇಕ ರೀತಿಯ ಪ್ರಸಿದ್ಧವಾದ ಇದಾಗಿದೆ ಶಾಲಾ ಕಾಲೇಜುಗಳನ್ನು ಅದು ಒಂದು ಒಳಗೊಂಡಿದೆ ಹಾಗಾಗಿ ಇದು ಒಳ್ಳೆಯ ವಾತಾವರಣವನ್ನು ಒಳಗೊಂಡಿದೆ ಜೊತೆಗೆ ಕೋಲಾರಂತ ಬಂದಾಗ ಕೋಟಿಲಿಂಗೇಶ್ವರ ಕೋಟಿಲಿಂಗೇಶ್ವರ ದೇವಸ್ಥಾನವು ತುಂಬ ಪ್ರಸಿದ್ಧಿಯನ್ನು ಪಡೆದುಕೊಂಡಿದೆ ಅದರ ಜೊತೆಗೆ ಯು ಬಿ ನಾರಾಯಣ ದೇವಸ್ಥಾನ ಇದೆ ಈ ಥರ ಅನೇಕ ರೀತಿಯ ಸನ್ ಸೌಲಭ್ಯಗಳನ್ನು ನಾವು ಅಲ್ಲಿ ಕಂಡುಕೊಳ್ಬೋದಾಗಿದೆ ಕೋಲಾರದಲ್ಲಿ ಶಿವಮೊಗ್ಗ ಅಂತ ಬಂದಾಗ ಹೊರನಾಡು ಅನ್ನಪೂರ್ಣೇಶ್ವರಿ ಅದರ ಜೊತೆಗೆ ಎಲ್ಲೂರು ಕೊಲ್ಲ ಎಲ್ಲ ಎಲ್ಲೂರಮ್ಮ ದೇವಸ್ಥಾನ ಕೊಲ್ಲ ಕೋಲಾರಮ್ಮ ದೇವಸ್ಥಾನ ಈ ಥರ ಅನೇಕ ರೀತಿ ಅನೇಕ ರೀತಿಯ ಸೌಲಭ್ಯಗಳನ್ನು ನಾವು ಅಲ್ಲಿ ಕಂಡ್ಕೋಬೋದಾಗಿದೆ ಶಿವಮೊಗ್ಗದಲ್ಲಿ ಅನ್ನುವಂಥದ್ದು ಅದೆ ರೀತಿಯಾಗಿ ನಮಗೆ ಮಡಿಕೇರಿ ಅಂತ ಬಂದಾಗ ಮಡಿಕೇರಿಯಲ್ಲಿ ರಾಜ್ ಶೀಟಾಗಿರ್ಬೋದು ಮಡಿಕೇರಿ ತುಂಬ ಪ್ರವಾಸಿ ತಾಣಗಳ ನಂಬರ್ ವನ್ನಾಗಿರುತ್ತೆ ಮಡಿಕೇರಿ ಎನ್ನುವಂಥದ್ದೇ ಒಂದು ಕರ್ನಾಟಕದ ಚಿರಾಪುಂಜಿ ಅಂತ ಹೇಳ್ತೀವಿ ಅಥವಾ ಕರ್ನಾಟಕದಲ್ಲಿ ತುಂಬ ಅತಿ ಹೆಚ್ಚು ಮಳೆ ಬೀಳುವಂಥ ಪ್ರದೇಶ ಮಡಿಕೇರಿಯಾಗಿರುತ್ತೆ ಹಾಗಾಗಿ ಇದು ಜಗತ್ ಪ್ರಸಿದ್ಧ ತಾಣವಾಗಿರುತ್ತೆ ಜೊತೆಗೇನಪ್ಪಾಂತ ಹೇಳಿದರೆ ಅಲ್ಲಿ ಭಾಳ ಚೆನ್ನಾಗಿ ಪ ಮ ಏನು ಊಟದ ವ್ಯವಸ್ಥೆಯೂ ಕೂಡ ಇರುತ್ತೆ ಹಾಗಾಗಿ ಅನೇಕ ರೀತಿಯ ಸೌಲಭ್ಯಗಳನ್ನು ಕೂಡ ಒದಗಿಸಲಾಗಿದೆ ಪ್ರವಾಸಿ ತಾಣವಾಗಿ ಹಾಗಾಗಿ ಇನ್ನೂ ಅನೇಕ ರೀತಿಯ ಸೌಲಭ್ಯಗಳನ್ನು ಮಡಿಕೇರಿನಲ್ಲಿ ರಾಜ್ ಶೀಟ್ ಆಗಿರ್ಬೋದು ಹಾಗೆ ಗದ್ದಿಗೆ ಎನ್ನುವಂಥದ್ದು ಓಂಕಾರೇಶ್ವರ ದೇವಸ್ಥಾನ ಆಗಿರ್ಬೋದು ಜೊತೆಗೇನಪ್ಪಾಂತ ಹೇಳಿದ್ರೆ ಏನು ಇನ್ನು ಕಾವೇರಿ ವನ್ಯ ವನ್ಯ ಜೀವಿ ಸಂರಕ್ಷಣ ಆಗಿರ್ಬೋದು ಆನೆ ದುಬಾರೆ ಆಗಿರ್ಬೋದು ಜೊತೆಗೇನಪ್ಪಾಂದ್ರೆ ಇವ್ರದ್ದು ಟಿಬೆಟಿಯನ್ಸ್ದು ಚಿನ್ನದ ದೇವಸ್ಥಾನ ಅಥ್ವಾ ಇದರದ್ದು ದೇವಸ್ಥಾನ ಆಗಿರ್ಬೋದು ಇನ್ನೂ ಅನೇಕ ರೀತಿಯ ಸ ಪ್ರವಾಸಿ ತಾಣವನ್ನು ಮಡಿಕೇರಿಯಲ್ಲಿ ಕಾಣಬಹುದಾಗಿದೆ ಜೊತೆಗೆ ನ ಚಿಕ್ಕಮಗಳೂರು ಅಂತ ಬಂದಾಗ ನಮಗೆ ಶೃಂಗೇರಿ ಶ್ರೀ ಶಾರದಮಾತೆ ಸರಸ್ವತಿಯ ಪ್ರತೀಕವಾಗಿರುವಂಥ ಶಾರದಮಾತೆಯನ್ನು ನಾವು ಕಾಣಿಸ್ತೀವಿ ಕಾಣ್ ಕಾಣ್ತೀವಿ ಹಾಗಾಗಿ ಅಲ್ಲಿ ಶಾರದೆಯ ಶಾರದೆ ಕೂಡ ನೆಲೆಸಿರೋಂಥದ್ದು ಮತ್ತು ಅಲ್ಲಿ ಶ್ರೀ ಶಾರದ ಪೀಠದ ಜೊತೆಗೆ ಚಿಕ್ಕಮಗಳೂರು ಮಲ್ಲಿಗೆ ಫೇಮಸ್ಸು ಆಗಿರುವಂಥದ್ದು ಚಿಕ್ಕಮಗಳೂರು ಕಾಫಿ ಕಾಫಿ ಪೌಡರು ಚಿಕ್ಕಮಗಳೂರು ಎಸ್ಟೇಟ್ ಅನ್ನೋಂಥದ್ದು ತುಂಬ ಜಗತ್ಪ್ರಸಿದ್ಧವಾಗಿದೆ ಅಲ್ಲಿ ಕಾಫಿ ಪುಡಿ ತುಂಬ ಪ್ರಸಿದ್ಧಿಯನ್ನು ಪಡೆದುಕೊಂಡಿದೆ ಅದರ ಜೊತೆಗೆ ಹಾಗೆ ಇನ್ನೂ ಅನೇಕ ರೀತಿಯ ಪ್ರದೇಶಗಳನ್ನು ನಮ್ಮ ಏನು ಕರ್ನಾಟಕದಲ್ಲಿ ಹೊಂದಿರುವಂಥದ್ದು ಹೀಗೆ ಅನೇಕ ರೀತಿಯ ಪ್ರದೇಶದಲ್ಲಿ ಪ್ರವಾಸಿ ತಾಣಗಳನ್ನು ನಮ್ಮ ಕರ್ನಾಟಕ ಒಂದಿದೆ ಹಾಗಾಗಿ ನಮ್ಮ ಸ್ಥಳೀಯವಾಗಿ ಬಂದಾಗ ಒಳ್ಳೆಯ ಶೌಚಾಲಯದ ವ್ಯವಸ್ಥೆಗಳಿರುವುದಿಲ್ಲ ರಸ್ತೆ ವ್ಯವಸ್ಥೆಗಳಿರುವುದಿಲ್ಲ ಜೊತೆಗೆ ಏನು ಪ್ರವಾಸಿ ಗರು ಬಂದರೆ ಅವರಿಗೆ ಊಟದ ವ್ಯವಸ್ಥೆಗಳು ಹೋಟೆಲ್ನ ಉಳ್ಕೊಳ್ಳುವ ತಂಗುದಾಣದ ವಿಶ್ರಾಂತಿಯ ವ್ಯವಸ್ಥೆಗಳು ಇರೋದಿಲ್ಲ ಹೀಗೆ ಅನೇಕ ರೀತಿಯ ಅಸ್ತವ್ಯಸ್ತತೆಯನ್ನು ನಾವು ಕಾಣಬಹುದಾಗಿದೆ ಹಾಗಾಗಿ ನಾವೆಲ್ಲಾದರೂ ಹೋದಾಗ ಪ್ರವಾಸಿ ತಾಣವಾಗಿ ಅಂತ ನೋಡಿದಾಗ ಅವರಿಗೆ ಉಳ್ಕೊಳ್ಳೋದಕ್ಕೆ ವಿಶ್ರಾಂತಿ ಮಾಡೋದಕ್ಕೆ ಅಥ್ವಾ ವಿದೇಶಿಗರು ಬಂದಾಗ ಅವರನ್ನ ಆಕರ್ಷಣೆ ಮಾಡೋದಕ್ಕೆ ಪ್ರವಾಸ ಅನ್ನುವಂಥದ್ದೇ ಒಂದು ಬಂಡವಾಳ ಆಗಿರುತ್ತೆ ಎಷ್ಟೋ ದೇಶಗಳಲ್ಲಿ ನಮ್ಮ ಭಾರತದಲ್ಲಿ ಇದು ಭಾಳ ಕುಂಠಿತವಾಗಿದೆ ಹಾಗಾಗಿ ಪ್ರವಾಸವನ್ನು ಮಾಡೋದರ ಜೊತೆಗೆ ಏನು ಧ್ಯೇಯವನ್ನು ಕೂಡ ಕಂಡ್ಕೊಳ್ಳಬೇಕಾದ್ದರಿಂದ ಪ್ರವಾಸ ಅಭಿವೃದ್ಧಿಯನ್ನು ಮಾಡ್ಸಿ ಮಾಡಬೇಕಾಗಿದೆ ಆ ನಿಟ್ಟಿನಲ್ಲಿ ತುಂಬ ಸೌಲಭ್ಯಗಳನ್ನು ಸೌಕರ್ಯಗಳನ್ನು ಮತ್ತೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕಾಗಿದೆ ಸರ್ಕಾರ ರಾಜ್ಯ ಸರ್ಕಾರ ಏನು ಮಾಡುತ್ತೇಂತ ಹೇಳಿದರೆ ಈಗ ನಮ್ಮ ಹಂಪಿಯಾಗಿರ್ಬೋದು ಎಲ್ಲೋರ ಆಗಿರ್ಬೋದು ಮತ್ತೆ ಐಹೊಳೆ ಪಟ್ಟದ ಕಲ್ಲಾಗಿರ್ಬೋದು ಈ ಥರದ ಅನೇಕ ಜಗತ್ಪ್ರಸಿದ್ಧ ಪ್ರವಾಸಿ ತಾಣಗಳು ಇದು ಅದನ್ನ ಸರಿಯಾದ ಅಭಿವೃದ್ಧಿಯನ್ನು ಪಡಿಸಿರೋದಿಲ್ಲ ಆ ನಿಟ್ಟಿನಲ್ಲಿ ಪ್ರವಾಸೋದ್ಯಮ ಇಲಾಖೆ ಭಾಳ ಭಾಳ ಚೆನ್ನಾಗಿ ಅಭಿವೃದ್ಧಿ ಪಡಿಸ್ಬೇಕಾಗಿದೆ ಈ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಬೇಕು ಅನ್ನುವಂಥದ್ದು ನಿಲುವಾಗಿರುತ್ತೆ